ಇಡೀ ವಿಶ್ವದಲ್ಲಿರುವ ಯಾವುದಾದರೂ ಐದು ದೇಶಗಳನ್ನು ಹೇಳಬೇಕಂದ್ರೆ ಮೊದಲನೇದು ಮೊದಲು ಮೊದಲನೆಯದ್ದು ನಮ್ಮ ಭಾರತ ದೇಶ ಎರಡನೇಯದು ಯುನೈಟೆಡ್ ಸ್ಟೇಟ್ಸ್ ಮೂರನೇದು ಜಪ್ಯಾನ್ ನಾಲ್ಕನೇಯದು ಬ್ರೆಝಿಲ್ ಐದನೇಯದು ಈಜಿಪ್ಟ್